ಹಲೋ ನಮಸ್ಕಾರ ಹೇಳ್ರಿ ಹಾಂ ಸರ್ ಅರಾಮಿದ್ದೀನಿ ಹೇಳ್ರಿ ಯಾರು ಕಾರ್ ಲೋನ್ ಬೇಕಾಗೈತ್ರಿ ತಮ್ಮ ಹೆಸ್ರು ಏನು ಅಪ್ಲಿಕೇಶನ್ ಏನು ಹಾಕಿದೆ ಇನ್ ಹಾಕ್ಬೇಕ್ರಿ ಅಪ್ಲೈ ಮಾಡಬೇಕು ಲೋನಿಗಿ ಅಪ್ಲೈ ಮಾಡ್ಬೇಕ್ರಿ ಹಾಂ ಹಾಂ ಅದೆ ಏನಿಲ್ಲ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ಬೇಕೈತವಾ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನೀವು ಸ್ಯಾಲ್ರೀಡಾ ಎನಾ ಸೆಲ್ಫ್ ಎಂಪ್ಲಾಯ್ಡ್ ನೌಕ್ರಿ ಅದೇ ಗೌರ್ಮೆಂಟ್ ನೌಕ್ರಿ ಏನ್ರ ಹಾಂ ಅಂದರೆ ತಿಂಗ್ಳಿಗೆ ಪಗಾರ್ ಬರ್ತದಲ್ಲಾ ನಿಮಗೆ ಯಾವ್ದಾರ ಕೆಲ್ಸದಲ್ಲಿ ಹಾಂ ಹಾಂ ಹಾಂ ಹಾಂ ಅದೇ ಸರ್ ಬಿಸ್ನೆಸ್ ಬರ್ತದ ಕಾರ್ ಲೋನ್ ಕೊಡ್ಬೋದು ಹಾಂ ಏನ್ ಮಾಡ್ರಿ ಅಂತಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸಲ್ಲ ತಕೊಂಬರ್ರಿ ಚೆಕ್ ಮಾಡ್ತಿವು ಎಷ್ಟು ಲೋನ್ ಕೊಡ್ಬೋದು ಎಷ್ಟಿಲ್ಲ ಮತ್ತು ಅದು ಬಡ್ಡಿ ಎಷ್ಟಾಯ್ತದ ಅದೆಲ್ಲಾ ವಿವರಿಸ್ತೆವು ಹಾಂ ನಿಮ್ದು ಇನ್ಕಮ್ ಮ್ಯಾಲ ಲೋನ್ ಎಷ್ಟಾಯ್ತದಂತ ಹೇಳ್ಬೋದು ಯಾವ ಕಾರ್ ತಗೊಬೆಕಲ್ಲ ಅದಿರಿ ಅಮೌಂಟ್ ಎಷ್ಟ್ರಿದು ಸ್ವಿಫ್ಟ್ ಅದಕ್ಕೆ ಒಂದು ಎಂಟು ಲಕ್ಷ ರೂಪಾಯಿ ಹಿಂಗ ಅದ ಅದಕ್ಕೆ ಹಾಂ ಒಂದು ಹತ್ತು ಪರ್ಸೆಂಟ್ ಹಂಗೆ ನೀವು ಡೌನ್ ಪೇಮೆಂಟ್ ಮಾಡ್ತ್ರ ಬಾಕಿದೆಲ್ಲ ನಾವು ನೈಂಟಿ ಪರ್ಸೆಂಟ್ ನಾವು ಬೇಕಾರ ಒಂದು ಏಳು ಏಳುವರೆ ಲಕ್ಷ ನಾವು ಲೋನ್ ಮಾಡ್ಬೋದು ಹಾಂ ಮತ್ತು ನಿಮ್ಗ ಗ್ಯಾರಂಟೀಸ್ ಯಾರದರು ಸಿಗ್ತರ್ರಿ ಗ್ಯಾರಂಟಿ ಶ್ಯೂರಿಟಿ ಕೊಡ್ಲಾಕ್ ಕೊಡ್ತಿರಿ ಅವ್ರ ಬಿ ಏನ್ರ ಕೆಲಸ ಮಾಡ್ತರ್ರಿ ಗ್ಯಾರಂಟಿ ಕೊಡೋರು ಹಾಂ ಮತ್ತು ಇದು ಈಗ ತಕೊಂಡ್ರಿ ಅಂತಂದ್ರ ತಿಂಗ್ಳಿಗೆ ಏಟ್ ಬರ್ತದ ಗೊತ್ತದರಿ ಈ ಎಮ್ ಐ ಈಗ ಆಕಸ್ಮಾತು ಇದು ಅಪ್ರೂವಲ್ಲಾಗಿ ಎಲ್ಲಾ ಆಯಿತು ಅಂತಂದ್ರ ತಿಂಗ್ಳಿಗೆ ಏನಿಲ್ಲ ಅಂದ್ರು ಬಾರಾ ಹಝಾರ್ ಹಂಗೆ ಐತದೆ ನೋಡ್ರಿ ಈ ಎಮ್ ಐ ಕಟ್ಟಕ್ಕೆ ತಿಂಗ್ಳಿಗೆ ಬಾರಾ ಹಝಾರ್ ಕಟ್ಬೇಕು ಐದು ವರ್ಷ ಆಯ್ತದ್ರಿ ಕಟ್ಲಕ್ಕ ಹ್ಞೂ ಮತ್ತು ಒಂದು ಸತಿ ಬಿ ನೀವು ಅದು ಒಂದು ತಿಂಗ್ಳಿಗೆ ಬಿಟ್ಟಿರಿ ಅಲ ಕಟ್ಟದು ಅದು ಮತ್ತು ಅದಕ್ಕೆ ಇಂಟ್ರೆಸ್ಟೆಲಾ ಸೇರಿ ಮತ್ತು ಡಬಲ್ ಹೆಚ್ಗಿ ಆಯ್ತವ ಒಂದು ಈ ಎಮ್ ಐ ತಪ್ಬಾರದು ಮತ್ತು ತಪ್ದ ಅಂದರೆ ಮತ್ತು ನಿಮ್ಗ ನೆಕ್ಸ್ಟ್ ಲೋನ್ ಬಿ ಸಿಗಲ್ಲ ಸಿಬಿಲ್ ಸ್ಕೋರು ಅದೆಲ್ಲ ಕಡ್ಮೆ ಆಯ್ತದ ಅದಕ್ಕೆ ಎಫೆಕ್ಟ್ ಆಯ್ತದ ಆದಕ್ಕೆ ನೀವು ಏನ್ಮಾಡಬೇಕು ಅಂತಂತಂದರೂ ಒಳ್ಳೆಯ ರೆಗ್ಯುಲರ್ ಕಸ್ಟಮರ್ ಇದ್ರಿ ಚೆಂದ ಬಿಸ್ನೆಸ್ ಮಾಡ್ತಿರಿ ಎಲ್ಲಾ ಆದಾಯ ಕರೆಕ್ಟ್ ಅದ ನಿಮ್ಮದು ಮತ್ತು ಟೈಮ್ ಟೈಮಿಗೆ ಕಟ್ಕೊಂಡು ಹೋದ್ರಿ ಅಂದರೆ ಮತ್ತು ನಿಮ್ಗ ಇನ್ನಿ ಹೆಚ್ಚಿ ಲೋನ್ ಕೊಡ್ತೆವು ಆ ಪೈರ್ ಕರೆಕ್ಟ್ ಟೈಮಿ ಟೈಮಿಗೆ ಕಟ್ತಾರೆ ಇವರು ರೊಕ್ಕ ಹೊಸದಾರ ಇವರು ನಮ್ಗ ಅಂತಂದಿ ನಾವು ಇನ್ನ ಹೆಚ್ಚಿಗಿ ಲೋನು ಕೊಡ್ಬೋದು ಇನ್ನ ಮುಂದೆ ನಿಮಗೆ ಏನ್ರ ಮನಿ ಕಟ್ಲಾಕೆ ಆಗಲಿ ಮತ್ತೊಂದಾಗಲಿ ಯಾವ್ದಕರ ಬೇಕಾಯ್ತಂದ್ರ ಮುಂದೆ ಫ್ಯೂಚರ್ದಾಗ ಹಾಂ ಅಲ್ಲಿ ಈಗ ನೀವು ಕಾರು ಯಾವುದು ಹಬ್ಬದ ಸಲುವಾಗಿ ನೀವು ಹಾಂ ಅದೇ ತೊಗೋರಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಾಯ್ತದ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನಿಮ್ಮದು ಬಿಸ್ನೆಸ್ದು ಪೇಪರು ಮತ್ತು ಎರಡು ಪಾಸ್ಪೋರ್ಟ್ ಸೈಝ್ ಫೋಟೋ ಮತ್ತು ಗ್ಯಾರಂಟಿರ್ ಯಾರರ ಅವರ್ದ ಬಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋ ಬೇಕು ಹಾಂ ಯಾವತ್ತು ಬತ್ತಿರಿ ಮತ್ತು ನೀವು ಬ್ಯಾಂಕಿಗೆ ನಾಳೆ ನಾಡ್ದಿಗೆ ಬರ್ತ್ರಿ ಅದೇ ಏನು ಮಾಡ್ರಿ ಒಂದು ಸರ್ತಿ ಫೋನ್ ಮಾಡ್ರಿ ಫೋನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ತಕೊಂಡು ಬರ್ರಿ ನೀವು ಹಾಂ ಆಯ್ತು ಸರ್ ಆಯ್ತು